ಡ್ರಾಯಿಂಗ್ಗೆ ಸಂಬಂಧಿಸಿದಂತೆ ನಾನು ಎದುರಿಸಿದ ಸವಾಲು ಅಂದರೆ ಮೊದಲು ಮೊದಲಿಗೆ ಡ್ರಾಯಿಂಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಂದ ಅಂತ್ಯ ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಾವು ಯಾವುದಾದ್ರೂ ಡ್ರಾಯಿಂಗ್ ಬಿಡಿಸಿದಾಗ ಬುಕ್ಕಲ್ಲಿರೋ ಥರನೇ ಬಿಡ್ಸಕ್ಕೆ ಹೋಗ್ತಿದ್ವಿ ಆದರೆ ಯಾವಾಗ ನಮ್ಮ ಶಿಕ್ಷಕರು ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ಅಂತ್ಯ ಮಾಡಬೇಕು ಅಂತ ಹೇಳ್ಕೊಟ್ರೋ ಆವಾಗಿಂದ ನಾವು ಹಾಗೆ ಮಾಡೋಕ್ಕೆ ಪ್ರಾರಂಭಿಸಿದ್ವಿ ಹಾಗೆ ಮೊದಮೊದಲು ಡ್ರಾಯಿಂಗ್ ಮಾಡೋಕ್ಕೆ ಬಹಳ ಕಷ್ಟನೇ ಆಗ್ತಿತ್ತು ಯಾಕೆ ಕಷ್ಟ ಆಗ್ತಿತ್ತಂದ್ರೆ ಕೈ ನಾವು ಕೈ ನಮ್ಮ ಸೀಸ ಕಡ್ಡಿಯನ್ನು ಹಿಡ್ಕೊಳಕ್ಕೆ ಆಗ್ತಿದ್ದಿಲ್ಲ ಹಾಗೆ ಆ ಸೀಸ ಕಡ್ಡಿನ ನಾವು ಒತ್ತಿ ಬರೀತಿದ್ವಿ ಅದನ್ನ ನಾವು ತೆಳುವಾಗಿ ಬರೀಬೇಕು ಯಾಕಂದರೆ ತಿರುಗಿ ನಾವು ಅಳಿಸಕ್ಕೆ ನಮಗೆ ಈಸಿಯಾಗತ್ತೆ ಆದರೆ ಒತ್ತಿ ಬರೆದಾಗ ಅದರದು ನಾವು ಅಳಿಸ್ಲಿಕ್ಕೆ ಅದು ಬಹಳ ಕಷ್ಟ ಆಗತ್ತೆ ಹಾಗಾಗಿ ಫಸ್ಟ ನಾವು ಕಲಿತಿರ್ಬೇಕು ಅದನ್ನು ಏನು ನಾವು ಲೈಟಾಗಿ ಹಾಕಬೇಕು ಮತ್ತು ಒತ್ತಿ ಬರೀಬಾರ್ದು ಯಾವಾಗಲೂ ಸೀಸನ ನಾವು ಒತ್ತಿ ಬರೆದಾಗ ಹಿಂದೆ ಮೂಡಿದಾಗ ಹಾಳೆ ಅದು ನಮಗೆ ಚೆನ್ನಾಗಿ ಕಾಣಲ್ಲ ಡ್ರಾಯಿಂಗು ಮಾಡೋಕ್ಕೆ ನಮಗೆ ಸರಿಯಾಗಿ ಬರಲ್ಲ ಹಾಗೆ ಅದಕ್ಕೆ ಬಣ್ಣ ತುಂಬಲಿಕ್ಕೂ ನಮಗೆ ಸರಿಯಾಗಿ ಬರಲ್ಲ ಅದು ಒಂದು ಕಷ್ಟಕರವಾದ ಸಂಗತಿ ಹಾಗೆ ಪ್ರ್ಯಾಕ್ಟೀಸ ಪ್ರ್ಯಾಕ್ಟೀಸ್ ಅಂದರೆ ನಾವು ದಿನಾಲೂ ಈಗ ಒಂದು ಹಾ ಹೂವಿನ ಚಿತ್ರ ಬಿಡಿಸ್ಬೇಕಂದ್ರೆ ಒಂದು ಸತಿ ಬಿಡಿಸಿದಾಗ ಒಂದು ಥರ ಬರುತ್ತೆ ಇನ್ನೊಂದು ಸತಿ ಬಿಡ್ಸ್ದಾಗ ಇನ್ನೊಂದು ಥರ ಬರುತ್ತೆ ಹಾಗೆ ನಾವು ದಿನ ಬಿಡಿಸ್ಕೊತಾ ಹೋಗಿ ಅದನ್ನು ಒಂದು ಹತ್ತು ಸತಿ ಬಿಡಿಸಿದಾಗ ಅದು ಒಂದು ಒಳ್ಳೆಯ ಆಕಾರಕ್ಕೆ ಬಂದಾಗ ಅದಕ್ಕೆ ನಾವು ಬಣ್ಣ ತುಂಬೌದು ಹಾಗೆ ಎಲ್ಲ ಡ್ರಾಯಿಂಗು ಒಂದೇ ಸತಿ ಯಾರಿಗೂ ಬರುವುದಿಲ್ಲ ಅದನ್ನು ನಾವು ಪ್ರ್ಯಾಕ್ಟೀಸ್ ಮಾಡಿದಾಗ ಹೆಚ್ಚು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ನಮಗೇನಾಗತ್ತಂದ್ರೆ ಡ್ರಾಯಿಂಗು ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಕೈಗಳ ಚಲನವಲನವೂ ಚೆನ್ನಾಗೆ ಹೋಗುತ್ತೆ ನಮ್ಮ ಕೈಯ ಚಲನವಲನ ಬಹಳ ಬಿಗಿಯಾಗಿದ್ದಾಗ ಡ್ರಾಯಿಂಗು ಸರಿಯಾಗಿ ಬರುವುದಿಲ್ಲ ನಾವು ಸೀಸ ಕಡ್ಡಿಯನ್ನು ನಾವು ಲೈಟಾಗಿ ಎಳೆದಾಗ ಅದು ನಮಗೇನಾಗತ್ತೆ ಚೆನ್ನಾಗೆ ಬರುತ್ತೆ ಹಾಗೆ ಡ್ರಾಯಿಂಗನ್ನು ನಾವು ಒಂದು ಸತಿ ನೋಡಿ ಒಂದು ಹತ್ತು ಸಲ ಬಿಡಿಸ್ದಾಗ ಮುಂದಿನ ಯಾವುದಾದ್ರೂ ತರಕಾರಿ ಆಗಿರ್ಬೋದು ಇನ್ನು ಯಾವ್ದಾರು ಮನೆ ಆಗಿರ್ಬೋದು ಯಾವುದಾದ್ರೂ ಕಾಡಾಗಿರ್ಬೋದು ಇದನ್ನು ಬಿಡಿಸಕ್ಕೆ ಬೇಕಾದಾಗ ನಮಗೆ ಉಪಯೋಗ ಆಗತ್ತೆ ಎಂದು ಹೇಳಭೋದು